ಹೌದು ಹೇಳಿ ಏನು ಬೇಕಾಗಿತ್ತು

ಹೌದಾ ಯಾವುದ್ರಿಂದ ಬರುತ್ತೆ ಯಾವುದ್ರಿಂದ ಬರತ್ತೆ ಹಾಂ ಹೇಳಿ

ಹೌದಂದ್ರೆ ಹ್ಞೂ ಹ್ಞೂ

ಹೌದ ಈ ವಿಷಯ ನನ್ನ ಕಿವಿಗೆ ಬಂದಿರಲಿಲ್ಲ ಈಗ ನಿಮಗೆ ರೆಡಿ ಮಾಡಿ ಕೊಡ್ತೇನೆ ಅದ್ ಆದಷ್ಟು ಬೇಗ

ಹೌದಾ ಹ್ಞೂ ಹ್ಞೂ ಹೌದ ಗೊತ್ತಾಗುತ್ತೆ ಮ್ಯಾಮ್ ಗೊತ್ತಾಗುತ್ತೆ ಮ್ಯಾಮ್ ಖಂಡಿತ ಹ್ಞೂ ಮ್ಯಾಮ್ ಆದಷ್ಟು ಬೇಗ ಮಾಡ್ಕೊಡ್ತೀನಿ ಮ್ಯಾಮ್ ಓಕೆ ಮೆಮ್ ಓಕೆ ಮೆಮ್ ಮಾಡ್ಕೊಡ್ತೀನಿ ಮ್ಯಾಮ್ ಬೇಗನೆ ಆದಷ್ಟು ಬೇಗನೆ ಮಾಡ್ಕೊಡ್ತೀನಿ ಮ್ಯಾಮ್ ಓಕೆ ಮ್ಯಾಮ್ ಅಂದರೆ ಮಂತಿ ಅಲ್ವ ನಿಮ್ಮದು ಮಂಡೇ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಓಕೆ ಮ್ಯಾಮ್ ಮಾಡ್ಕೊಡ್ತೀನಿ ಸರಿ ಮ್ಯಾಮ್ ಮಾಡ್ಕೊಡ್ತೀನಿ ಮ್ಯಾಮ್ ಬೇಗನೆ ಆದಷ್ಟು ಬೇಗ ಮಾಡ್ಕೊಡ್ತೀನಿ ಮಂತ್ಲಿ ಅಲ್ವ ನಿಮ್ಗೆ ಮಂತಿಗೆ ಬಂದು ಅಂದರೆ ಒಂದು ವಾರದಲ್ಲಿಆ ಕೆಲಸ ಎಲ್ಲ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಓಕೆ ಮ್ಯಾಮ್ ಮಾಡ್ಕೊಡ್ತೀನಿ ಮ್ಯಾಮ್ಮ್ಯಾಮ್ ಬೇಗನೆ ಸರಿ ಮ್ಯಾಮ್ ಮಾಡ್ಕೊಡ್ತೀನಿ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಓಕೆ ಮ್ಯಾಮ್ ಮಾಡ್ಕೊಡ್ತೀನಿ ಧನ್ಯವಾದ ಮ್ಯಾಮ್